ಆಚಾರ ವಿಚಾರ ಅಂತ ಬಂದರೆ ಹಿಂದಿನ ಕಾಲದಲ್ಲಿ ಅದನ್ನು ತುಂಬ ಕಟ್ಟುನಿಟ್ಟಾಗಿ ಒಂಥರ ಅದು ನಮ್ಮ ಲೈಫಲ್ಲಿರೊ ರೂಲ್ಸ್ ಥರ ಅದನ್ನು ಫಾ ನಿಭಾಯಿಸ್ತಿದ್ದರು ಆದರೆ ಇವಾಗಿನ ಜೀವನದಲ್ಲಿ ತುಂಬ ಕಷ್ಟ ಆಗುತ್ತೆ ಅದೇನು ಕಷ್ಟ ಇಲ್ಲ ಆದ್ರೆ ಆದರೆ ನಾವು ಅದನ್ನು ಕಷ್ಟ ಮಾಡ್ತಾ ಕಷ್ಟ ಮಾಡ್ಕೊಂತಿದ್ದೀವಿ ಅಂದರೆ ಯಾವುದನ್ನು ಅಷ್ಟು ಅದು ತುಂಬ ಮಾಡಬೇಕು ಅಂತ ಏನಿಲ್ಲ ಮಾಡಿದರು ಅಷ್ಟೇ ಬಿಟ್ರು ಅಷ್ಟೇ ರೀತಿಯಲ್ಲಿ ಇರ್ತೀವಿ ಆದರೆ ನಮ್ಮ ಮನೆಯಲ್ಲಿ ಇರ್ತಾರಲ್ಲ ಹಿರಿಯರು ಅವರು ನಾವು ಈ ಥರ ಮಾಡ್ತಿದ್ವಿ ನೀವು ಈ ಥರ ಆಚಾರನ ಮುಂದುವರ್ಸ್ಕೊಂಡು ಹೋಗಬೇಕು ಅದಕ್ಕೆ ತುಂಬ ಮರ್ಯಾದೆ ಇರುತ್ತೆ ನಿಮ್ಮ ಜೀವ್ನನು ಸೂಕ್ಷ್ಮವಾಗಿರುತ್ತೆ ಅಂತ ಹೇಳ್ತಿರ್ತಾರೆ ಅವ್ರು ಆಡೋ ಬುದ್ದಿಮಾತುಗಳನ್ನೆಲ್ಲ ನಮಗೆ ಕೇಳ್ತಿರ್ಬೇಕು ನಾವು ಅಂದರೆ ನಮ್ಮ ಸಂಸ್ಕೃತಿನ ನಾವು ಮೊದಲು ಪ್ರಾರ್ಥನೆ ಮಾಡಬೇಕು ನಮ್ಮ ಸಂಸ್ಕೃತಿಯಲ್ಲಿ ಇವಾಗ ಹಿಂದೂನೇ ತೊಗೊಂಡರೆ ಹಿಂದೂ ಸಂಸ್ಕೃತಿಯಲ್ಲಿ ಒಬ್ಬ ಗ ಒಬ್ಬರನ್ನೇ ಮಾತ್ರ ಪ್ರೀತಿಸಿ ಮದುವೆ ಆಗೋದು ಅಂತ ಇರುತ್ತೆ ಅದನ್ನು ಮಾತ್ರ ಮಾಡಬೇಕು ಮತ್ತೆ ಒಟ್ಟಿನಲ್ಲಿ ನಮ್ಮ ಪರಮ ನಮ್ಮ ಪರಂಪರೆನ ನಾವು ಉಳ್ಸ್ಕೋಬೇಕು ಇವಾಗ ಮತ್ತೆ ಇವಾಗಿಂದರಲ್ಲಿ ಯಾರು ಸೀರೆನ ಉಟ್ಕೊಳ್ಳೋಕ್ಕೆ ಹಿಂಜರಿತಾರೆ ಯಾಕೆಂದ್ರೆ ಇವಾಗ ಎಲ್ಲರೂ ವಿದೇಶಿಯ ಉಡುಗೆಗೆ ಎಲ್ಲರೂ ಮನಸೋಲ್ತಾರೆ ಆದರಿಂದ ನಾವು ನಮ್ಮ ನಮ್ಮ ಪರಂಪರೆಯನ್ನು ಬಿಟ್ಟುಕೊಡ್ಬಾರ್ದು ನಾವು ಮೊದಲು ನಮ್ಮ ಅಜ್ಜಿ ತಾತಂದ್ರು ಹೆಂಗಿದ್ರು ಅವ್ರ ಥರ ಇರೋಕೆ ಇಷ್ಟಪಡಬೇಕು ಆವಾಗ ಮಾತ್ರ ನಾವು ನಮ್ಮ ಸಂಸ್ಕೃತಿಗೆ ಮರ್ಯಾದೆ ಕೊಟ್ಟಂಗೆ ಇರುತ್ತೆ ಇಲ್ದಿದ್ದರೆ ಮರ್ಯಾದೆ ಕೊಟ್ಟಂಗೆ ಇರೊಲ್ಲ ಆದ್ದರಿಂದ ನಾವು ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸೋದು ಮತ್ತೆ ಎಲ್ಲ ಪೂಜಾ ಪುನಸ್ಕಾರಗಳನ್ನು ಕಟ್ಟುನಿಟ್ಟಾಗಿ ಮಾಡೋದು ಆ ಥರ ಎಲ್ಲ ನಡ್ಸ್ಕೊಂಡು ಹೋದರೆ ಧರ್ಮವೂ ಕಾಯುತ್ತೆ ನಮ್ಮನ್ನು ದೇವರು ಕಾಯ್ತಾರೆ